ಇಲ್ಲಿ ನಮ್ಮ ಊರಲ್ಲಿ ಏನಪ್ಪ ಅಂತದಂದರೆ ಈ ಹೋಳ್ಗೆ ಅಂತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥದ್ದು ಈ ದಸರಾ ಮತ್ತು ಉಗಾದಿ ಈ ಒಂದು ತೇರ್ಗಳಿದ್ದಾವೆ ಅಂತೇಳಿದ್ವಿ ಹೇಳಿದ್ವಲ್ಲ ಈ ಜಡಪ್ ತಾತುನ ತೇರು ಮತ್ತು ಮದೆತಾತುನ ತೇರು ಮತ್ತು ಶಿವಪ್ತಾತಂದ ಉತ್ಸವ ಇದರಲ್ಲಿ ಹೋಳ್ಗೆ ಮಾಡ್ತಾರೆ ಈ ಈ ಗೌರಿ ಹುಣ್ಣಿಮೆ ಅಂತ ಅದು ಬಂದಾಗ ಏನ್ಮಾಡ್ತಾರಪ್ಪ ಅಂದರೆ ಅವು ಆವಾ ಹೋಳ್ಗೆ ಮಾಡಲ್ಲ ಏನ್ಮಾಡ್ದೆ ಕಡ್ಜೆಕಾಯಿ ಅಂತ ಮಾಡ್ತಾರೆ ಕಡ್ಜೆಕಾಯಿ ಅಂದರೆ ಏನಪ್ಪ ಅಂದರೆ ಕಡ್ಲೇನ ಚೆನ್ನಾಗಿ ಬೀಸಿ ಬೆಲ್ಲಾನ ಬೇಸೋಕ್ಬಿಟ್ಟು ಅವಾಗ ಮೈದ ಹಿಟ್ಟು ಮತ್ತು ಈ ಈ ಸೂಜಿ ಹಿಟ್ಟನ್ನ ಎರಡನ್ನ ಮಿಕ್ಸ್ ಮಾಡಿ ಅದನ್ನ ಕಣಕ ಮಾಡ್ಕ್ಯಂಡು ಈ ಕಡ್ಲೆ ಬೆಲ್ಲ ಅದೆರಡನ್ನು ಮಿಕ್ಸ್ ಮಾಡಿ ಈ ಮೈದ ಹಿಟ್ಟು ಸೂಜಿಟ್ಟನ್ನ ಕಣಗ ಮಾಡಿ ಅದರ್ನ ಏಯ್ ಯಾ ಟೈಮಗಪ್ಪ ಅಂದರೆ ಗೌರೂಣೆ ದಿವಸ ಅದು ವಿಶೇಷವಾಗಿರ್ತಕ್ಕಂಥದು ಗೌರೂಣೆಯು ಗೌರೂಣೆ ಹಬ್ದಲ್ಲಿ ಅದನ್ನ ಮಾಡ್ತಾರೆ ಯಾವ್ದುಕ್ಕೆ ಅದನೇ ನಮ್ಮ ತಪ್ದಿಲ್ ನಮ್ಕಡಿಗೆ ಕಡ್ಜಿಕಾಯಂತ ಹೇಳ್ತಾದೀವಿ ಮತ್ತು ಕರ್ಜಿಕಾಯಿ ಯಾವ್ದುಕ ಗರುಣ್ಣೆಗೆ ಮತ್ತು ಒಬ್ಬಟ್ಟು ಹೆಂಗಪ್ಪ ಅಂತದಂದರೆ ಸೂಜಿ ಹಿಟ್ಟು ಮೈದ ಹಿಟ್ಟು ಎರಡು ಮಿಕ್ಸ್ ಮಾಡಿ ಬೆಲ್ಲಾನ ಮತ್ತು ತೊಗರಿ ಬ್ಯಾಳೇನ ಅವ್ರವ್ರ ಅನುಕೂಲ ತೊಗರಿ ಬ್ಯಾಳೆ ಹಾಕ್ತಾರೆ ಕೆಲವು ಕಡ್ಲೆ ಬೆಳೇನು ಹಾಕ್ತಾರೆ ಅಯ್ಯ ಇದರ್ನಾ ಬೇಸ್ಪುಚ್ಚಿ ಹೋಳ್ಗೆ ಥರ ಒಬ್ಬಟ್ಟು ಮಾಡ್ತಾರೆ ಇದು ತೊಗರಿ ಬ್ಯಾಳೇದು ಒಬ್ಬಟ್ಟು ಮಾಡ್ತಾರೆ ಕಡ್ಲೆ ಬ್ಯಾಳೇದುನು ಒಬ್ಬಟ್ಟು ಮಾಡ್ತಾರೆ ಬೆಲ್ಲ ಮತ್ತು ಎಲ್ಲ ಹಾಕಿ ಇದುರ್ದು ಒಬ್ಬಟ್ಟನ್ನ ಚೆನ್ನಾಗಿ ವಚ್ಚೆ ನಮ್ಮ ಕಡೆಗೆ ಮಾಡ್ತಾರೆ ಮತ್ತು ಅದು ರೇಟೀನು ಮಾಡ್ತಾರೆ ಯಾವಾಗ ಕಾ ನಮ್ಮ ಯಾವುದೇ ಹಬ್ಬ ಮಾಡಿದ್ಲು ಹಬ್ಬಾಗ್ ಮರುದಿನ ಒಂದು ಕಡೆ ಅಂತ ಇರ್ತತೆ ಅದಕ್ಕ ನಮ್ಗೆ ಇಲ್ಲಿ ಕೆದೆ ಅಂತ ಅಂದ್ರೆ ಏನು ಅದೆ ಯಾ ಈ ಚಿಕನ್ನು ಮಟನ್ನು ಮಾಡದಕ್ಕ ಅದಕ್ಕಾ ನಾವು ಕೆದೆ ಅಂತಂದೇಳಿ ಇಲ್ಲಿ ನಮ್ಕಡೆಗೆ ಮಾಡ್ತೀವಿ ಅದರನ್ನ ಹೆಚ್ಚಾಗಿ ಮಾಡ್ತಕ್ಕಂಥದ್ದು ಹೋಳ್ಗೇನೆ ಒಬ್ಬಟ್ಟು ಜಾಸ್ತಿ ಮಾಡ್ತರದು ನಮ್ಕಡೆಗೆ ಈ ಹಬ್ಗುಳಿಗೆಲ್ಲ ಬಂದು ಒ ಗೌರೂಣೆ ಮಾತ್ರ ಒಂದು ವಿಶೇಷವಾಗಿರ್ತಕ್ಕಂಥದು ರೊಟ್ಟಿ ಮಾಡ್ತಕ್ಕಂಥದ್ದು ಮತ್ತು ಕರ್ಜಿಕಾಯಿ ಮಾಡ್ತಕ್ಕಂಥದ್ದು ಅದಕ್ಕೆ ಮಾತ್ರ ಹೋಳ್ಗೆ ಮಾಡಲ್ಲ ಮತ್ತು ಈ ಮೊಹರಮ್ ಅಂತ ಬ ಒಂದು ಹಬ್ಬ ಬರ್ತ ಮಾಡ್ತೊ ಅದನ್ನ ಇಲ್ಲಿ ಆ ಮೋಹರಮ್ ಬಂದಾಗ ನಾವು ಏನು ಮಾಡ್ತಪ್ಪ ಅಂದರೆ ಸರಂಗ್ರಿ ಹಿಟ್ ಅಂತಂದೇಳಿ ಮಾಡ್ತಾರ ಆ ಈ ಏನಪ್ಪ ಅತಂದರೆ ಈ ಮೈದ ಹಿಟ್ಟು ಸೂಜಿ ಟಿಂದಿಂದ ಮ ಮಾಡಿ ರೆಟ್ಟಿಟಿಪ್ ಮಾಡಿ ಅದಕ್ಕ ಈ ಬೋರೋ ಸಕ್ಕರೆ ಅಂತ ಬರುತ್ತೆ ಬೋರೋ ಸಕ್ಕರೆ ತಗೋಬಂದು ಅದ್ರ ಮೇಲೆ ಹಾಕಿ ಸೇಂಗ್ರಿಟ್ ಅಂತ ಇತ್ತು ನಮ್ಕಡೆಗೆ ಮಾಡ್ತಾರೆ ಅವತ್ತು ಆಕ ಮೋಹರಮ್ ದಿವಸ ಇಲ್ಲಿ ಏನಪ್ಪ ಅಂತಂದರೆ ಆ ಸೇವೆಂಗ್ರೀಟಿದ ಒಂದು ವಿಶೇಷ ಮತ್ತು ಒಗ್ಗರಣೆ ಮಿರ್ಚಿ ಅಂತ ಅದೊಂದು ವಿಶೇಷವಾಗಿರ್ತಕ್ಕಂಥ ಆ ಮೋಹರಮ್ಗ ಇಲ್ಲಿ ನಮ್ಮ ಭಾಗ್ದಲ್ಲೀ ಅಂತೇಳಕ್ಕೆ ಇಷ್ಟ ಪಡ್ತಿದ್ದೀನಿ